ತೋಟಗಾರಿಕೆ ಅಂದರೆ ನಮಗೆ ತೋಟಗಾರಿಕೆ ಅಂದು ಚಿಕ್ಕಂದಿನಿಂದಲೂ ನಾವು ಇದು ಹುಟ್ಟುವ ಮೊದಲೇ ನಮ್ಗೆ ಅಜ್ಜ ಅಜ್ಜಿ ಅಪ್ಪನ ಮನೆಯಲ್ಲಿ ಕೂಡ ಅಮ್ಮನ ಮನೆಯಲ್ಲಿ ಅಪ್ಪನ ಮನೆಯಲ್ಲಿ ಎಲ್ಲಾ ನಾವೆಲ್ಲ ಕೃಷಿಕರೇ ಅಂದರೆ ನಮಗೆ ಜಾಗ ಎಲ್ಲಾ ಖಾಲಿ ಜಾಗ ಇದ್ದಲ್ಲಿ ತೆಂಗಿನ ಸಸಿ ಅಡಿಕೆ ಸಸಿ ಮತ್ತು ಮಾವು ಏನಾದರು ಇದ್ರೆ ಈ ತರಕಾರಿ ಮತ್ತು ಇದು ಫಲ ವಸ್ತುಗಳಿದ್ದು ಹಲಸಿನ ಮರ ಪೇರಳೆ ಮರ ಮತ್ತು ಈ ಸಪೋಟಾ ಮತ್ತು ಇದು ಸೀತಾಫಲ ಎಲ್ಲಾ ಮರ ಗಿಡ ಎಲ್ಲ ತೋಟದಲ್ಲಿ ನೆಡ್ತೇವೆ ಅದರಲ್ಲಿ ನಮಗೆ ಮುಂಚಿನಿಂದಲೂ ಅದರಲ್ಲೇ ಇದ್ದು ಇದ್ದು ಅಭ್ಯಾಸ ಆಗಿದೆ ತೆಂಗು ತೆಂಗಿನಲ್ಲಿ ಅದು ನಮಗೆ ಕಟ್ಟಿಗೆ ಕೂಡಾ ಆಗ್ತದೆ ಮತ್ತು ಅದ್ಕೆ ಸ್ವಲ್ಪ ಗೊಬ್ಬರ ಇದು ನಮಗೆಲ್ಲಾ ದನ ಕರುಗಳು ಇದ್ದದ್ದು ಗೊಬ್ಬರ ಎಲ್ಲಾ ಹಾಕಿ ತೋಟಕ್ಕೆ ಎಲ್ಲಾ ಹಾಕಿ ಇದು ಮಾಡುವುದು ನಮಗೆ ಇದು ಗೊಬ್ಬರ ಎಲ್ಲಾ ಇರ್ತದಲ್ಲ ಮುಂಚಿನಿಂದಲೂ ಅದೆಲ್ಲಾ ಹಾಕಿ ತೋಟವನ್ನು ನೋಡ್ತಿವಿ ನಮಗೆ ಅದರಲ್ಲೇ ಅದರಲ್ಲೇ ದಿನ ಹೋಗೋದು ಅಂದರೆ ಇದು ಸಿಯಾಳ ಮಾರಿಯೋ ತೆಂಗಿನಕಾಯಿ ಮಾರಿಯೋ ಅಲ್ಲ ಇದು ಕೊಪ್ಪರ ಮಾಡ್ತೀವಿ ಅದರಿಂದ ನಮಗೆ ತೋಟಗಾರಿಕೆಯಲ್ಲಿಯೇ ನಮ್ಮ ಜೀವನ ಅಂದು ಅದರಿಂದಾಗಿ ನಾವು ಸಣ್ಣದಿಂದಲೇ ಇರುವಾಗಲಿಂದಲೂ ಈಗಲೂ ನಮಗೆ ತೋಟದಲ್ಲಿ ತೋಟದ್ದೇ ಇದು ಜೀವನ ನಮ್ದು ಮತ್ತು ಇದು ತೋಟಗಾರಿಕೆ ಅಂದರೆ ನೋಡಿ ಒಂದು ಒಂದು ಇದು ತೆಂಗಿ ಇದು ಅಲ ಇದು ನಮಗೆ ಸೀಯಾಳಕ್ಕೆ ಒಂದು ನಲ್ವತ್ತು ರೂಪಾಯಿ ಪೇಟೆಯಲ್ಲಿ ನಲ್ವತ್ತು ಐವತ್ತು ಉಂಟು ನಾವು ಮನೆಯಲ್ಲಿ ಇದ್ರೆ ಒಂದು ನಮಗೆ ಒಂದು ಆಯಾಸ ಆದಾಗ ಒಂದು ತೆಗೆದು ಕುಡಿಬೋದು ಏನಾದ್ರು ಮಾಡಿ ನಮ್ದು ಜೀವನ ಹೋಗ್ತದೆ ನಮ್ಮ ಹಳ್ಳಿ ಅವರದು ಹಾಗೆ ಜೀವನ ಹೋಗೋದು ಒಂದು ಪೇಟೆ ಅವರಾದರೆ ಮಾರಿ ಮಾರಿದರೆ ಒಂದು ಸಾಲಕ್ಕೆ ಆದರೂ ಏನು ಕೊಪ್ಪರ ಮಾಡಿದರೆ ಅದರಿಂದ ಒಮ್ಮೊಮ್ಮೆ ಕೊಪ್ಪರ ಮಾರಿ ನನ್ನ ನಾನು ಚಿಕ್ಕದಿರುವಾಗ ನನ್ನ ಅಪ್ಪ ಕೊಪ್ಪರ ಎಲ್ಲಾ ಮಾಡಿ ಅದರಲ್ಲಿ ತುಂಬ ತೆಂಗಿನ ಎಣ್ಣೆ ತಂದು ವರ್ಷಕ್ಕೆ ಇಡೀ ಇಡ್ತಿದ್ರು ಆಗ ಎಲ್ಲಾ ನಮಗೆ ಅದರಲ್ಲೇ ನಾವು ಜೀವನ ಮಾಡಿದವರು ಮತ್ತು ಇದು ತೋಟದಲ್ಲಿ ಅಂದರೆ ಈ ಫಲ ವಸ್ತಿಗೆ ಎಲ್ಲಾ ಪೇಟೆಯಲ್ಲಿ ಎಷ್ಟು ಹಣ ಇರ್ತದೆ ನಮಗೆ ನಮ್ಮ ಮನೆಯಲ್ಲಿ ಏನದಾದ್ರು ಒಂದು ಹಲಸಿನ ಹಣ್ಣೊ ಒಂದು ನಮಗೆ ಜಾಗ ಉಂಟು ಆದ್ರೂ ಕೆಲವು ಜಾಗ ಖಾಲಿ ಉಂಟು ಕೆಲವು ಜಾಗ ತೋಟದಲ್ಲಿ ಮಾಡ್ತೇವೆ ಮತ್ತು ಖಾಲಿ ಜಾಗ ಇದ್ರೆ ಬತ್ತ ಮಾಡ್ತೇವೆ ತೋಟದಿಂದ ಬತ್ತ ಬತ್ತಕ್ಕೂ ತುಂಬ ಕರ್ಚ್ ಈಗ ಎಲ್ಲಾ ಖರ್ಚ್ ತುಂಬ ಖರ್ಚ್ ತುಂಬ ಆದರೂ ನಮ್ಗೊಂದು ಊಟಕ್ಕೆಲ್ಲಾ ಆಗ್ತದಲ್ಲ ಊಟದ್ದಾದ್ರು ಸಾಕಾಗ್ತದಲ್ಲ ಹಾಗೆ ನಮ್ಮ ತೋಟದಲ್ಲಿ ನಮ್ಮ ಜೀವನ ಸಾಗಿತ್ತು ಇಷ್ಟರ ತನಕ ಮಕ್ಕಳನ್ನು ಈಗ ಮಾತ್ರ ಓದಿಸಿ ಎಲ್ಲಾ ತೋಟದಲ್ಲಿ ಅವರ ಮಕ್ಕಳಿಗೆಲ್ಲಾ ನಮ್ಮ ತೋಟದ್ದು ಹೆಚ್ಚು ಪರಿಚಯ ಇಲ್ಲ ನಾವು ಸಣ್ಣಂದಿಂದಲೂ ತೋಟದಿಂದಲೇ ಬೆಳೆದವರು ತೋಟದಲ್ಲಿ ನಮಗೆ ತೋಟ ಅಂದರೆ ಆಯಿತು ಅದರಲ್ಲಿ ದಿನ ಇಡೀ ನಮ್ದು ಕೆಲಸ ಮಾಡಿ ಏನಾದರೂ ಅದು ತೋಟದ್ದು ಆದಾಯ ಅದರಲ್ಲಿ ತೋಟದ್ದೇ ಆದಾಯ ನಮಗೆಲ್ಲಾ